ಹಾಂ ನಮಸ್ತೆ ರೀ ತಾವು ಯಾರು

ಹಾಂ ಯಾವ ಟೀಚರ್ ಮರೆ ಹೌದ್ ರೀ

ಎಷ್ಟು ದಿವಸ ರೀ ಎಷ್ಟು ದಿವಸ ರೀ ಯಾತಕ್ಕಾಗಿ ಏನು ಯಾತಕ್ಕಾಗಿ ಸಮಸ್ಯೆ ಏನು ಐತೆ ಅಲ್ಲ ರೀ ಇವಾಗೆ ಪೀಕ್ ಆಫ್ ದ ಮೊಮೆಂಟ್ ಎಕ್ಸಾಮ್ಸು ಇನ್ನು ನಾಲ್ಕು ತಿಂಗಳು ಮಾರ್ಚ್ ನೀವು ರಜಾ ತಗೊತೀನಿ ಅಂದರೆ ಏನು ಮಗುಗೆ ಓದೋದೇನು ಕಷ್ಟ ಆಗೊಲ್ಲ ಪರೀಕ್ಷೆ ಬರೀಬೇಕು ಪರೀಕ್ಷೆ ಫೇಲ್ ಆಗ್ತಾನೆ ಮಾರ್ಕ್ಸ್ ಕಮ್ಮಿ ಬಂದರೆ ಈಗ ನಾನು ಮಕ್ಳಿಗೆಲ್ಲ ಈ ವರ್ಷ ಕೂಡ ಅವ್ನು ಇಲ್ಲೇ ಕೂಡ ಬೇಕಾಗುತ್ತೆ ಹಾಂ ಮತ್ತೆ ಅವನದ್ದು ಹೆಂಗೆ ಮಾಡ್ತೀರಿ ನೀವು ನಿಮ್ಮ ಆರೋಗ್ಯ ಚೆನ್ನಾಗಿಲ್ಲ ಅಂತಂದರೆ ಒಂದೆರಡು ದಿವಸ ಸುಧಾರ್ಸ್ಕೊಬೇಕು ರಜಾ ಕೊಡೋದಿಕ್ಕೆ ಸಾಧ್ಯನೇ ಆಗೋದಿಲ್ಲ ಈ ಎಕ್ಸಾಮ್ ಟೈಮಲ್ಲಿ

ಎರಡು ದಿವಸ ಅಲ್ಲ ರೀ ನಿಮ್ಮದು ಹಾಗಲ್ಲ ಒಂದು ಗಳಿಗೆ ಹೋದರು ಒಂದು ಗಂಟೆನೆ ಮಿಸ್ ಆಗಲಿ ಈಗ ನಾ ಅವ್ನಿಗೆ ಎಷ್ಟು ಪಾಠ ಹೋಗುತ್ತೆ ರಿವಿಶನ್ ಮಾಡ್ತಾ ಇರ್ತೀವಿ ರಿವಿಶನ್ ಮಾಡೋ ಕಾಲಕ್ಕೆ ನೀವು ಕರ್ಕೊಂಡು ಹೋದರೆ ಅವನು ನಾಳೆ ಪರೀಕ್ಷೆನಲ್ಲಿ ಏನು ಬರೀತಾನೆ ನೀವು ಅದನ್ನೇ ಅರ್ಥ ಮಾಡ್ಕೊಳ್ರಿ ಹ್ಞೂ ಹಾಂ ನೋಡಿರಿ ನೀವು ಡಾಕ್ಟರ್ ಸರ್ಟಿಫಿಕೇಟ್ ಕೊಡಬೇಕಾಗತ್ತೆ ಡಾಕ್ಟರ್ ಸರ್ಟಿಫಿಕೇಟ್ ಕೊಡಬೇಕು ಅದ್ರ ಜೊತೇಲಿ ಮಗುಗೆ ನಿಮ್ಮದು ಕಾರಣ ನಿಮ್ಮದೇನಿದೆ ಎಲ್ಲ ಡಾಕ್ಟರ್ ಹತ್ತಿರ ತೋರಿಸಿ ಇವಾಗ ಕ್ಲಿಪ್ಸ್ ಅವೆಲ್ಲ ಹಾಕಿ ಕಳಿಸ್ರಿ ಒಂದು ದಿವಸ ಸ್ಯಾಂಕ್ಷನ್ ಮಾಡ್ತೀನಿ ಜಾಸ್ತಿ ಮಾಡೋಕ್ಕಾಗಲ್ಲ ಯಾಕೆಂದ್ರೆಗಿನ ನಾಲ್ಕು ದಿವಸ ಕೊಟ್ಟರೆಗಿನ ತೊಂದರೆ ಆಗುತ್ತೆ ಮಗುಗೆ ತೊಂದರೆ ಆಗುತ್ತೆ ನಮಗೆ ಸ್ಕೂಲ್ನಲ್ಲಿ ಕೂಡ ತೊಂದರೆ ಆಗುತ್ತೆ ಎಕ್ಸಾಮ್ಸ್ ಬರ್ಸೊದಕ್ಕೆ ಓಕೆ ಹಾಂ ಹಾಂ